ನಮ್ಮ ಮನೆಗೆ ಅತಿಥಿಗಳು ಬಂದರೆ ನಾನು ಕರೆದೊಯ್ಯಲು ಬಯಸುವ ಸ್ಥಳ ಅಂದರೆ ಅರಮನೆ ಅರಮನೆ ಏಕೆ ಹೇಳ್ತೀನಂದ್ರೆ ಮೈಸೂರು ಅಂದರೆ ನಮಗೆ ಹೇಳೋಕೆ ಬರೋದು ಅರಮನೆಗಳ ನಗರಿ ಈ ಅರಮನೆಗಳು ಹೆಚ್ಚಾಗಿ ಮೈಸೂರಲ್ಲಿ ಕಂಡುಬರುತ್ತದೆ ಅದರಲ್ಲಿ ನಾವು ಅರಮನೆ ಅಂದರೆ ನಮಗೆ ಗೊತ್ತಾಗೋದೆ ಸಿ ಬಿ ಎಸ್ ಹಿಂಭಾಗದಲ್ಲಿರುವ ಅರಮನೆ ಈ ಅರಮನೆಯು ಪ್ರಾಚೀನವಾಗಿದ್ದು ಈ ಅರಮನೆಯ ಅರಸರುಗಳು ಅಂದರೆ ಮೈಸೂರಿನಲ್ಲಿ ಹೇಳ್ಬೇಕಂದ್ರೆ ಒಡೆಯರುಗಳು ಅಂತ ಹೇಳ್ತೀವಿ ಒಡೆಯರುಗಳು ಆ ಒಡೆಯರುಗಳು ನಡೆಸಿಕೊಂಡು ಬಂದಂತಹ ಅರಮನೆ ಹಾಗೂ ಆಳಿಕೊಂಡು ಬಂದಂತಹ ಮೈಸೂರು ಇದಾಗಿದೆ ಅರಮನೆಯಲ್ಲಿ ನಾವು ಏನೆಲ್ಲ ವಿಶೇಷತೆನ ನೋಡ್ಬೋದೆಂದರೆ ಅದರಲ್ಲಿ ಕಂಡುಬರುವಂತಹ ಶಿಲ್ಪಕಲೆಗಳು ಕೆತ್ತನೆಗಳು ಮರದಲ್ಲಿ ಮಾಡಿರುವಂತಹ ಕೆತ್ತನೆಗಳು ಹಾಗೂ ಕಲ್ಲಿನಲ್ಲಿ ಮಾಡಿರುವಂತಹ ಕೆತ್ತನೆಗಳು ಅವರು ಉಪಯೋಗಿಸುತ್ತಿದಂತಹ ವಸ್ತುಗಳನ್ನು ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದನ್ನ ನೋಡ್ಬೋದು ಹಾಗೆ ವರ್ಷಕ್ಕೆ ಒಂದು ಬಾರಿ ನಡೆಯುವಂತಹ ದಸರಾ

ಉತ್ಸವ ಹೆಚ್ಚಾಗಿರುತ್ತೆ ಎಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಅಂದರೆ ಈ ದಸರವನ್ನು ನೋಡಲು ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಮೈಸೂರಿಗೆ ಬರ್ತಾರೆ ಅಂತಹ ಅಂಬಾರಿಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಹಾಗೂ ದಸರಾದಲ್ಲಿ ನಾವು ನೋಡ್ಬೋದಾದಂತಹ ಏನೆಂದರೆ ಅಲ್ಲಿ ಟ್ಯಾಬ್ಲೋಗಳೆಲ್ಲ ಬರ್ತಾಯಿರ್ತದೆ ಅದನ್ನೆಲ್ಲ ನಾವು ನೋಡ್ಬೋದಾಗಿದೆ ನಂತರದಲ್ಲಿ ನಾವು ಅರಮನೆಯ ವೈಭವವನ್ನು ನೋಡ್ಬೋದೆಂದರೆ ಅಲ್ಲಿ ತನ್ನದೇ ಆದ ಕೊಠಡಿಗಳನ್ನು ಅದದೇ ಬೇರೆ ಬೇರೆ ರೀತಿಯ ಕೆತ್ತನೆಗಳನ್ನು ಅಲ್ಲಿ ನೋಡ್ಬೋದಾಗಿದೆ ಅಲ್ಲಿ ಅರಸರುಗಳು ಕೂರುತ್ತಿದ್ದ ಸಿಂಹಾಸನ ಹಾಗೂ ಇನ್ನಿತರ ಪ್ರಾಚೀನ ವಸ್ತುಗಳನ್ನು ನಾವು ಅಲ್ಲಿ ನೋಡ್ಬೋದು ಹಾಗೂ ಅಲ್ಲಿ ನಾವು ಅವರ ಕುಟುಂಬದ ಪೇಂಟಿಂಗಳನ್ನು ಸಹ ನೋಡ್ಬೋದಾಗಿದೆ ರಾಜಮನೆತನದ ಹಾಗೂ ರಾಜರುಗಳು ಇದ್ದಂತಹ ರೀತಿ ಅವರು ತೊಡುತ್ತಿದ್ದ ಉಡುಪುಗಳು ಹಾಗೂ ಅವರ ಗಾಂಭೀರ್ಯತೆ ಎಲ್ಲವನ್ನೂ ನಾವು ಆ ಪೇಂಟಿಂಗಳ ಮೂಲಕ ನೋಡ್ಬೋದಾಗಿದೆ ಅರಮನೆಯಲ್ಲಿ ನಾವು ಎಲ್ಲ ರೀತಿಯ ವಸ್ತುಗಳನ್ನು ಅಂದರೆ ಪ್ರಾಚೀನ ವಸ್ತುಗಳನ್ನು ನೋಡ್ಬೋದಾಗಿದೆ ನಂತರದಲ್ಲಿ ಹೇಳ್ಬೇಕೆಂದ್ರೆ ನಾವು ಜಗನ್ಮೋಹನ ಪ್ಯಾಲೇಸ್ ಜಗನ್ಮೋಹನ ಪ್ಯಾಲೇಸ್ ಒಂದು ಆರ್ಟ್ ಗ್ಯಾಲ್ರಿಯಾಗಿದೆ ಆ ಆರ್ಟ್ ಗ್ಯಾಲ್ರಿಯಲ್ಲಿ ನಾವು ಒಡೆಯರು ಉಪಯೋಗಿಸುತ್ತಿದ್ದ ಉಪಯೋಗಿಸಿದ ಬಟ್ಟೆಗಳು ಹಾಗೂ ಅವರು ಅವರ ಕಾಲದಲ್ಲಿ ನಡೆಯುತ್ತಿದಂತಹ ಪೇಂಟಿಂಗಳು ಯಾವ ರೀತಿ ಇದ್ದವು ಹಾಗೂ ಅವರ ಕಾಲದ ಆರ್ಟಿಸ್ಟ್ಗಳು ಯಾವ ರೀತಿ ಅಲ್ಲಿ ವರ್ಕ್ ಮಾಡ್ತಿದ್ದರು ಅಲ್ಲಿ ಅಲ್ಲದೇ ಅವರು ದಂತಗಳ ಮೂಲಕ ಹಲವಾರು ಕೆತ್ತನೆಗಳನ್ನು ಮಾಡುತ್ತಿದ್ದರು ದಂತದಲ್ಲಿ ಮಾಡಿದಂತಹ ಬಾಚಣಿಗೆ ಹಾಗೂ ಕನ್ನಡಕ ಕಡ್ಡಿ ಇನ್ನಿತರ ವಸ್ತುಗಳನ್ನು ನಾವು ನೋಡ್ಬೋದಾಗಿದೆ ನಂತರದಲ್ಲಿ ನಾವು ಇನ್ನೂ ಯಾವ ಸ್ಥಳಗಳನ್ನು ಭೇಟಿ ಮಾಡ್ಬೋದೆಂದ್ರೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಏಕೆಂದರೆ ಚಾಮುಂಡಿ ಬೆಟ್ಟ ಅತೀ ದೊಡ್ಡ ಪ್ರವಾಸ ತಾಣವಾಗಿದೆ ಇಲ್ಲಿಗೆ ಹೆಚ್ಚಿನ ಜನಸಂಖ್ಯೆಗಳು ಬರುತ್ತವೆ ಏಕೆಂದರೆ ಮೈಸೂರಿನ ದೇವತೆ ಎಂದೇ ಕರೆಸಿಕೊಳ್ಳುವ ಚಾಮುಂಡಿ ತಾಯಿ ಅಲ್ಲಿ ನೆಲೆಸಿದ್ದಾರೆ ಅದರ ವೈಭೋಗವೇ ಬೇರೆ ರೀತಿಯಾಗಿರುತ್ತದೆ ಆ ಬೆಟ್ಟದ ಮೇಲಿನ ದೃಶ್ಯ ಅಮೋಘಕರವಾಗಿರುತ್ತದೆ ಆ ಬೆಟ್ಟದ ಮೇಲಿನಿಂದ ಇಡೀ ಮೈಸೂರು ಸಂಸ್ಥಾನ ಎಷ್ಟು ಕಾಣಿಸಬೋದು ಅಷ್ಟು ಕಾಣಲು ಸಿಗುತ್ತದೆ ನಂತರದಲ್ಲಿ ಅಲ್ಲಿ ನಂದಿ ನೋಡ್ಬೋದಾಗಿದೆ ಅದು ಏಕಶಿಲಾ ಮೂರ್ತಿ ಆ ನಂದಿ ಅತೀ ಎತ್ತರವಾಗಿದೆ ಅಲ್ಲಿ ಹೆಚ್ಚಿನ ಜನಸಂಖ್ಯೆಗಳು ಬಂದು ಅಲ್ಲಿ ಸೆಲ್ಫಿ ತೆಗೆಯೋದು ಇನ್ನಿತರ ಚಟುವಟಿಕೆಗಳು ಮಾಡೋದು ಅಲ್ಲಿ ಮುಂದೆ ಡ್ರಾಯಿಂಗ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಅಷ್ಟೇ ಅಲ್ಲದೇ ಅಲ್ಲಿ ನಾವು ಅನೇಕ ಪ್ರಾಣಿಗಳನ್ನು ನೋಡ್ಬೋದಾಗಿದೆ ಹೆಚ್ಚಾಗಿ ನಾವು ಕೋತಿಗಳ ಚೇಷ್ಟೆಗಳನ್ನ ನೋಡ್ಬೋದು ಬೆಟ್ಟದ ಮೇಲೆ ನಂತರದಲ್ಲಿ ಬೆಟ್ಟದಲ್ಲಿ ನಾವು ಚಾಮುಂಡಿಯ ವಿಗ್ರಹವನ್ನು ನೋಡ್ಬೋದು ಆ ತಾಯಿ ದರ್ಶನ ಮಾಡಿ ನಂತರ ನಾವು ಯಾವ ಕಡೆ ಹೊರಡ್ಬೋದು ಅಂದರೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಕೆ ಆರ್ ಎಸ್ ಬ್ಯಾಕ್ ವಾಟರಲ್ಲಿ ಏನು ನೋಡೋಕೆ ಸಿಗುತ್ತದೆ ಅಂದರೆ ನಮಗೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಮುಳುಗೋಗಿದ್ದು ಅದನ್ನು ಪುನರ್ ಚೇತನಗೊಳಿಸಿದ್ದಾರೆ ಈಗ ತಾನೇ ಆ ದೇವಸ್ಥಾನ ಹೇಗಿತ್ತಂದು ನನಗೆ ತಿಳಿದಿಲ್ಲ ಆದ್ರೆ ಪುನರ್ ಚೇತನಗೊಳಿಸಿರೋದು ಮಾತ್ರ ಅದ್ಭುತವಾಗಿದೆ ಅಲ್ಲಿ ಕಲ್ಲಿನ ರಥದ ರೀತಿ ಎಲ್ಲ ಮಾಡಿದ್ದಾರೆ ಅದನ್ನ ನಾವು ನೋಡಲು ಬಯಸುತ್ತೇವೆ ನಂತರದಲ್ಲಿ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಜನರುಗಳನ್ನು ಸಂಪರ್ಕ ಮಾಡ್ತೀವಿ ಅಲ್ಲಿ ಹಳ್ಳಿ ಜನರನ್ನು ನಾವು ಸಂಪರ್ಕ ಮಾಡ್ತೀವಿ ಅವರ ಮುಗ್ಧತೆ ಎಲ್ಲನೂ ನಾವು ನೋಡ್ತೀವಿ ಅಷ್ಟೇ ಅಲ್ಲದೇ ನಾವು ಈ ದಿನಗಳಲ್ಲಿ ಬ್ಯಾಕ್ ವಾಟರಿಗೆ ಹೋಗಿ ಹೆಚ್ಚಾಗಿ ಕಾಲ ಕಳೆಯಲು ಇಷ್ಟಪಡುತ್ತೇವೆ ಯಾಕೆಂದ್ರೆ ಈಗ ಹೆಚ್ಚಾಗಿ ಬಿಸಿಲಿದೆ ಆದ್ದರಿಂದ ಆ ಬ್ಯಾಕ್ ವಾಟರಿಗೆ ಹೋಗಿ ಅಲ್ಲಿ ಬರುವ ನೀರಿನ ರಭಸ ಅಲ್ಲಿ ಹೋಗಿ ನೀರಲ್ಲಿ ಆಟಾಡೋದು ಅದನ್ನೆಲ್ಲ ನಾವು ಹೆಚ್ಚಾಗಿ ಮಾಡ್ತಾಯಿರ್ತೀವಿ ನಾವು ಅತಿಥಿಗಳ ಜೊತೆ ಹೋಗೋದಷ್ಟೇ ಅಲ್ಲದೇ ನಮ್ಮ ಸ್ನೇಹಿತರ ಗುಂಪಿನಲ್ಲೂ ಸಹ ಅಲ್ಲಿಗೆಲ್ಲ ತಿರುಗಾಡ್ತಾಯಿರ್ತೀವಿ ನಂತರದಲ್ಲಿ ಝೂಗೆ ಹೋಗ್ತೀವಿ ಝೂ ಒಂದು ಪ್ರಾಣಿಗಳ ಸಂಗ್ರಹಾಲಯ ಆಗಿದೆ ಇಲ್ಲಿ ಜೀವಂತ ಪ್ರಾಣಿಗಳ ಸಂಗ್ರಹ ಮಾಡಿರ್ತಾರೆ ಈ ಝೂನಲ್ಲಿ ನಾವು ನೋಡದೇ ಇರುವಂತಹ ಹೆ ಬೇರೆ ಬೇರೆ ರೀತಿಯ ಪಕ್ಷಿ ಪ್ರಾಣಿಗಳನ್ನು ನೋಡ್ಬೋದು ಜಿರಾಫೆ ಆನೆ ಹಾಗೂ ಹುಲಿ ಸಿಂಹ ಪಕ್ಷಿಗಳಲ್ಲೇ ಎಷ್ಟೊಂದು ರೀತಿಗಳಿವೆ ಆ ಪಕ್ಷಿಗಳ ರೀತಿಯನ್ನೆಲ್ಲ ನಾವು ಪರಿಚಯ ಮಾಡ್ಕೊಳ್ಬೋದು ಅಲ್ಲೋಗಿ ನಂತರ ಸಂಜೆಯ ವೇಳೆಯಲ್ಲಿ ಅರಮನೆ ಎದುರು ಇರುವಂತಹ ವಸ್ತು ಪ್ರದ ಪ್ರದರ್ಶನಾಲಯ ಎಕ್ಸಿಬಿಷನ್ ಅಲ್ಲಿಗೆ ನಾವು ಹೋಗ್ಬೋದಾಗಿದೆ ಅಲ್ಲಿ ಸಂಜೆ ಒಟ್ಟಿನಲ್ಲಿ ಮನೋರಂಜನೆ ಕ್ರೀಡೆಗಳು ಮಾಡ್ತಾಯಿರ್ತೀವಿ ಆ ಮನೋರಂಜನೆ ಕ್ರೀಡೆಗಳನ್ನು ನಾವು ಭಾಗವಹಿಸಿ ಆಟಾಡ್ಬೋದಾಗಿದೆ ಅದಕ್ಕೆ ನಾವು ಹಣವನ್ನು ಕೊಡಬೇಕಾಗುತ್ತೆ ಅಷ್ಟೇ ಅಲ್ಲದೇ ನಾವು ಅಲ್ಲಿ ಸ್ಟಾಲ್ಗಳನ್ನು ನೋಡ್ಬೋದು ಆ ಸ್ಟಾಲ್ಗಳಲ್ಲಿ ಏನಿರ್ತದೆ ಅಂದರೆ ಸರ್ಕಾರಗಳು ಕೈಗೊಂಡಂತಹ ಚಟುವಟಿಕೆಗಳು ಹಾಗೂ ಅವರು ನಡೆಸಿದಂತಹ ಕಾರ್ಯಗಳನ್ನು ನಾವು ನೋಡ್ಬೋದು ಮತ್ತೆ ಅಲ್ಲಿ ನಾವು ಸ್ಟಾಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಉಡುಪು ತೊಡಪುಗಳನ್ನು ನೋಡ್ಬೋದಾಗಿದೆ ಅಷ್ಟೇ ಅಲ್ಲದೇ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ರುಚಿಕರವಾದ ಆಹಾರ ಪದಾರ್ಥಗಳೂ ಅಲ್ಲಿ ಸಿಗುತ್ತವೆ ಅಲ್ಲಿ ನಾವು ಬೇರೆ ಊರಿಗೆ ಹೋಗಿ ತಿನ್ನುವಂತಹ ವಸ್ತುಗಳು ನಮ್ಮ ಮೈಸೂರಿನಲ್ಲೇ ಎಕ್ಸಿಮಿಷಿನ್ ಗ್ರೌಂಡಿನಲ್ಲಿ ನಮಗೆ ಲಭ್ಯವಿರುತ್ತದೆ ಅದನ್ನು ನಾವು ತಿನ್ಬೋದಾಗಿದೆ

ಮೈಸೂರು ಅಂತ ಕೂಗಿದ್ರೇನೆ ದಸರಾ ಈ ದಸರಾದ ಸಮಯದಲ್ಲಿ ಅತಿಥಿಗಳು ಬಂದಾಗ ನಾವು ಎಲ್ಲ ಕಡೆಯಲ್ಲೂ ಲೈಟ್ಗಳನ್ನು ಹಾಕಿರ್ತಾರೆ ಆ ಬೀದಿಯೇ ಒಂದು ಮನೋರಂಜನೆಯಾಗಿರುತ್ತದೆ ಎಲ್ಲ ಬೀದಿಗಳಲ್ಲೂ ಲೈಟ್ಗಳನ್ನು ಫಿಟ್ ಮಾಡಿ ಅದನ್ನು ಆನ್ ಮಾಡಿ ಒಂದು ರಾತ್ರಿಯಲ್ಲೂ ಕೂಡ ಒಂದು ಬೆಳಕಂತೆ ಕಾಣಿಸುತ್ತಿರುತ್ತದೆ ನಮ್ಮ ಮೈಸೂರು ಆ ಟೈಮಲ್ಲಿ ದಸರಾ ಅಂತ ಬಂದಾಗೆಲ್ಲ ನಾವು ಅತಿಥಿಗಳನ್ನ ಕರೆಸಿ ಇಲ್ಲಿ ಸುತ್ತಾಡುತ್ತಿರ್ತೀವಿ ನೈಟ್ ಟೈಮಲೆಲ್ಲ ಸುತ್ತಾಡುತ್ತಿರ್ತೀವಿ ಅದು ಲೈಟ್ ಹಾಕಿರ್ತಾರೆ ಆ ಲೈಟ್ಗಳನ್ನು ನೋಡೋದೆ ಒಂದು ವೈಭವಕರವಾಗಿರುತ್ತದೆ ಆ ಲೈಟ್ಗಳಿಂದಲೇ ದಸರಾ ಮೆರಗು ಹೆಚ್ಚಾಗುತ್ತಿರುತ್ತದೆ ಅದನ್ನೆಲ್ಲ ನಾವು ಮೈಸೂರಿನಲ್ಲಿ ಕಾಣಬೋದಾಗಿದೆ ಇಷ್ಟನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾಯಿದ್ದೀನಿ ಧನ್ಯವಾದಗಳು